ಆಂ ಅಲೋ ಏನು ಹಾಂ ನಾನು ಕಣೆ ನಿನ್ನ ಫ್ರೆಂಡ್ ಮಾತಾಡ್ತಾ ಇರೋದು ಹೇಗಿದಿಯಾ ಹ್ಞೂ ಕಾವ್ಯ ನಾನೂ ತುಂಬ ಚೆನ್ನಾಗಿದ್ದೀನಿ ಏನು ಸಮಾಚಾರ ಹ್ಞೂ ಆಂ ಹೋಗ್ತಾಯಿದ್ದೀನಿ ನೀನು ಕೆಲಸ ಎಲ್ಲ ಸೂಪರ್ ಆಗಿದೆ ಎಲ್ಲರು ಸೂಪರ್ ಆಗಿದ್ದಾರೆ ನಿಮ್ಮ ಮನೆಯಲ್ಲಿ

ಮತ್ತೆ ಶಾಪಿಂಗು ಹೋಗಣ ಅಂತ ಪೋತಿಸ್ಗೆ ಹೋಗಣ ಅಂತ ಗಾಂಧಿನಗರದಲ್ಲಿ ಪೋತಿಸ್ ಇದೆಯಲ್ಲ ಅಲ್ಲಿ ಡ್ರೆಸ್ ಏನಾದರೂ ಪರ್ಚೆಸ್ ಮಾಡೋಣ ಅಂತ ಫ್ರೀನಾ

ಓಕೆ ಓಕೆ ಓಕೆ ಡ್ರೆಸ್ಸಲ್ಲಿ ಪೋತಿಸಲ್ಲೇ ತಗೊಳಣ ಅಥವಾ ಬೇರೆ ಎಲ್ಲಾದರೂ ಐಡಿಯಾ ಇದೆಯಾ ನಿನಗೆ ಓಕೆ ಅಲ್ಲೆಲ್ಲ ರೇಟ್ ಜಾಸ್ತಿ ಇರತ್ತೆ ಅಥವಾ ಬೇರೆ ಕಡೆ ನೋಡೋಣ್ವಾ ಹೆಂಗೆ ಓಕೆ

ಓಕೆ ನಿಂಗೆ ಯಾವ ಡ್ರೆಸ್ ಬೇಕು ಅಂತ ಇದೆ ನಿನ್ನ ಮೈಂಡಲ್ಲಿ

ಹಾಂ ಗೋಲ್ಡ್ ಬೇಕು ನನ್ಗು ಬ್ರಾಸ್ಲೆಟ್ಟು ಮತ್ತು ಬ್ಯಾಂಗಲ್ಸು ಕತ್ತಿಗೆ ಚೈನು ಆ ಥರ ತಗೊಳ್ಳೋಣ ಅಂತ ಇದ್ದೀನಿ ನಾನೂ ಹಾಂ ಸಾಕು ಜಾಸ್ತಿ ಇದ್ದಷ್ಟು ಒಳ್ಳೆಯದೆ ಚೆನ್ನಾಗಿ ಕಾಣಿಸುತ್ತಲ್ಲ ಕೈಗೆ

ಅಕ್ಷಯ ಜ್ಯುವೆಲ್ಲರಿ ಶಾಪ್ಗೆ ಹೋಗೋಣ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಹಾಂ ವೇಸ್ಟೇಜ್ ಎಲ್ಲ ಕಮ್ಮಿ ಸೊ ಅಲ್ಲೇ ತಗೊಳ್ಳೋಣ ಅಂತ ಮತ್ತು ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ ಆಫರ್ಸ್ ಇರುತ್ತೆ ಹಾಂ ತಗೊಳ್ಳೋಣ ಆಂ ನಾಳೆನೇ ಹೋಗಣ ಹಾಂ ನಾನು ಜಾಬಲೆಲ್ಲ ಪರ್ಮಿಷನ್ ತಗೊಂಡು ಬರ್ತೀನಿ ನಾಳೆ ಆಫ್ಟರ್ನೂನ್ ಹಂಗೆ ಹೋಗಣ ಹಾಂ ಓಕೆ ಅಷ್ಟೊತ್ತು ನಾನೂ ಎಲ್ಲ ಪರ್ಮಿಷನ್ ತಗೊಂಡಿರ್ತೀನಿ ಆಮೇಲೆ ಎಲ್ಲ ಪರ್ಚೇಸಿಂಗ ಸ್ಟಾರ್ಟ್ ಮಾಡಣ ಓಕೆ ಓಕೆ ಅಮೌಂಟ್ ಎಲ್ಲ ಶೇರ್ ಮಾಡ್ಕೊಳ್ಳಣ ಓಕೆನಾ ಓಕೆ ಆಂ ಓಕೆ ಓಕೆ ಫೋನ್ಪೇಯಲ್ಲೂ ಅಮೌಂಟೆಲ್ಲ ಜಾಸ್ತಿ ಇದೆ ಹಾಂ ಓಕೆ ಬೈ